ಈಗ ನಮ್ಮ ಹಿರಿಯರೆಲ್ಲ ಏನು ಅಂತಂದರೆ ದೇವರಲ್ಲಿ ಅತ್ಯಂತ ಭಕ್ತಿ ಯಾವುದೇ ಸುಳ್ಳುಗಳನ್ನು ಹೇಳೋದಿಲ್ಲ ಯಾವುದೇ ತರಹದ ಹೆದರಿಕೆ ಇಲ್ಲ ಕಠಿಣ ನಿಯಮಗಳನ್ನ ಹೊಂದಿದ್ದರು ಕಠಿಣ ಆಹಾರ ನಿಯಮಗಳನ್ನು ಹೊಂದಿದ್ದರು ತಮ್ಮ ಜೀವನದಲ್ಲಿ ಒಂದಿಷ್ಟು ಮೌಲ್ಯ ಆದರ ಮೌಲ್ಯಗಳನ್ನೆಲ್ಲ ನೆಡೆಸ್ಕೊಂಡು ಹೋಗ್ತಾ ಇದ್ದರು ಆದರೆ ಈಗಿನ ಕಿರಿಯ ತಲೆಮಾರುಗಳಿಗೆ ಅದು ಯಾವುದೂ ಇಲ್ಲ ನಿಯಮ ನಿಷ್ಠೆಯೂ ಇಲ್ಲ ನಿಯಮ ನಿಷ್ಠೇನ್ನ ನೆಡೆಸೋದು ಕೂಡ ಕಷ್ಟ ಆಗಿದೆ ಯಾಕೆ ಅಂತಂದರೆ ಜಗತ್ತು ಬೇರೆ ಕಡೆ ಹೋಗ್ತಾ ಇದೆ ಅಂದಿನ ಕಾಲದಲ್ಲಿ ಏನಂದ್ರೆ ತಮ್ಮ ಕೆಲಸ ಆಯಿತು ತಮ್ಮ ಜೀವನ ನೆಡೆದಿದ್ರೆ ಸಾಕಾಗಿರ್ತಿತ್ತು ಆದರೆ ಈಗಿನ ಕಾಲದಲ್ಲಿ ಹಾಗಿಲ್ಲ ತಮ್ಮ ತಾವು ತಮಗೆ ತಾವಷ್ಟೇ ಬದುಕ್ತೇವೆ ಅಥವಾ ತಮಗೆ ತಾವು ತಮ್ಮಷ್ಟಕ್ಕೇ ಇರ್ತೇವೆ ಅಂತಾದರೆ ಜೀವನ ನಡೆಯೋದಿಲ್ಲ ಉದಾಹರ್ಣೆಗೆ ಏನು ಅಂತಂದರೆ ಪ್ರತಿ ಮಾನವನಲ್ಲೂ ಒಂದು ತಮಗೆ ಒಂದು ಜೀವನ್ದಲ್ಲಿ ಮದುವೆ ಆಗಬೇಕು ಅಂತ ಇರ್ತದೆ ಈಗ ಒಬ್ಬ ಒಬ್ಬ ವ್ಯಕ್ತಿ ಈಗಿನ ತಲೆಮಾರಿನಲ್ಲಿ ಸುಮ್ಮನೆ ಕುತ್ಕೊಂಡಿದ್ದಾನೆ ತನ್ನಷ್ಟಕ್ಕೆ ತಾನು ಬದ್ಕೊಂಡಿದ್ದಾನೆ ತನ್ನ ನಿಯಮ ನಿಷ್ಠೆಗಳನ್ನೆಲ್ಲ ನೆಡೆಸ್ಕೊಂಡಿದ್ದಾನೆ ಅಂತಾದರೆ ಅವನಿಗೆ ಹಾಂ ಹೆಣ್ಣನ್ನು ಕೊಡೋದಿಲ್ಲ ಮದುವೆ ಆಗೋದಿಲ್ಲ ಅವನ ವಂಶ ಮುಂದುವರ್ಯೋದಿಲ್ಲ ಇಂಥಹದ್ದು ಕೆಲವೊಂದು ಮುಖ್ಯ ಕಾರಣಗಳು ಅವನನ್ನ ಧಾರ್ಮಿಕರಾಗಿದ್ದವರನ್ನು ಕಡಿಮೆ ಧಾರ್ಮಿಕರನ್ನಾಗಿ ಮಾಡಿದೆ ಯಾವ್ದ್ ಮಾಡಿದೆ ಅಂತ ಕೇಳಿದ್ರೆ ಈಗಿನ ಸಮಾಜವೇ ಕಾರಣ ಅಥವಾ ನಾವು ಪಾಶ್ಚಿಮಾತ್ಯ ಬದುಕಿಗೆ ಏನು ನಾವು ಹೊಂದಿಕೊಂಡಿದ್ದೇವೆ ಅದೇ ಕಾರಣ ಇಲ್ಲ ಅಂದಿದ್ದರೆ ಇದು ಯಾವ ತೊಂದರೆಗಳೂ ಆಗ್ತಾ ಇರಲಿಲ್ಲ ಅಂತ ನನಗೆ ಅನ್ನಿಸ್ತದೆ ಏನಕ್ಕೆ ಅಂತಂದರೆ ಅಂದಿನ ಕಾಲದ ಜನರು ಧಾರ್ಮಿಕರಾಗಿದ್ದರು ಮತ್ತು ಸಂತೋಷವಾಗಿದ್ದರು ಈಗಿನ ಜನರಿಗಿಂತ ನೆಮ್ಮದಿಯಾಗಿದ್ದರು ಅಂತ ಹೇಳೋದಕ್ಕೆ ಬಯಸ್ತೇನೆ ಏನಕ್ಕೆ ಅಂತಂದರೆ ಅವರಿಗೆ ಬ ಬಹಳದ್ದೇನೋ ಒಂದು ಜೀವನದಲ್ಲಿ ನಮಗ್ ಸಾಧಿಸಬೇಕು ಅನ್ನೋದು ಯಾವುದೂ ಇರಲಿಲ್ಲ ತಮಗೆ ಮೂರು ಹೊತ್ತು ಶುದ್ಧವಾದ ಊಟ ನೀರು ಗಾಳಿ ಹಾಗೇ ಮಾತಾಡೋದಕ್ಕೆ ಸಮಯ ಕಳೆಯೋದಕ್ಕೆ ಮನೆ ತುಂಬ ಜನರು ತಮಗೆ ಬೇಕಾದಷ್ಟು ಮಕ್ಕಳುಗಳು ಅನುಭವಿಸೋದಕ್ಕೆ ಒಂದಿಷ್ಟು ವ್ಯವಸ್ಥೆಗಳು ಅಷ್ಟು ಬಿಟ್ಟರೆ ಅವರಿಗೆ ಬಹಳ ತಾನು ಬೇರೆ ದೇಶಕ್ಕೋಗಿ ಏನೋ ಮಾಡಬೇಕು ಅಥವಾ ಇನ್ನೇನೋ ಸಾಧಿಸಬೇಕು ಅಂತ ಏನೂ ಇರಲಿಲ್ಲ ಆದರೆ ಏನು ಬ್ರಿಟಿಷರು ಬಂದರು ಅದ್ರ ನಂತರ ಏನು ನಮ್ಮ ಭಾರತೀಯ ತಲೆಮಾರುಗಳಿದೆ ಅದಷ್ಟು ಪಾಶ್ಚಿಮಾತ್ಯ ಬದುಕಿಗೆ ಹೊಂದಿಕೊಳ್ತಾ ಹೋಯಿತು ಆದ್ದರಿಂದ ಧಾರ್ಮಿಕ ಆಗಿದ್ದರೂ ಕೂಡ ಅವರನ್ನ ಬದುಕೋದಕ್ಕೆ ಈ ಸಮಾಜ ಬಿಡೋದಿಲ್ಲ ಯಾಕೆ ಅಂತಂದರೆ ಅದಕ್ಕೆ ಎಲ್ಲ ಸಮಾಜ ಕಾರಣ ಅಂತಲ್ಲ ಸಮಾಜ್ದಲ್ಲಿ ಆ ವ್ಯಕ್ತಿಗೆ ಬದುಕೋದು ಕಷ್ಟ ಅಂತ ಹೇಳಿ ಸಮಾಜ ಏನು ಅವನಿಗೆ ದೂಷಿಸ್ತದೆ ಅದ್ಯಾವ್ದೂ ಇಲ್ಲ ಈ ಸಮಾಜ ಅವ್ನಿಗೆ ಖಂಡಿತವಾಗಿಯೂ ಗೌರವವನ್ನು ಕೊಡ್ತದೆ ಆದರೆ ಆ ಗೌರವವನ್ನು ಇಟ್ಗೊಂಡು ಅವನು ತನ್ನ ಜೀವನ ನೆಡೆ ಜೀವನವನ್ನು ನೆಡೆಸೋದಕ್ಕೆ ಬಹಳ ಬಹಳ ಕಷ್ಟ ಆಗ್ತದೆ ಯಾಕೆ ಅಂತಂದರೆ ಯಾರೋ ಒಬ್ಬರು ಗೌರವದಿಂದ ಅವ್ರದ್ದು ಬೆಲೆಯನ್ನು ನೀವು ನಿಮಗೆ ಗೌರವ ಇದೆ ಅಂತೇಳಿ ಎಲ್ಲವೂ ಉಚಿತವಾಗಿ ಅಥವಾ ಎಲ್ಲವೂ ಕಡಿಮೆ ಬೆಲೆಗೆ ಸಿಗೋದಿಲ್ಲ ಆ ಆ ಬೆಲೆಗೆ ಎಲ್ಲವೂ ಸಿಗ್ತದೆ ಆದ್ದರಿಂದ ಅವನು ದುಡೀಬೇಕಾಗ್ತದೆ ದುಡೀಬೇಕು ಅಂತಂದರೆ ಅವನು ಎಲ್ಲದಕ್ಕೂ ಸಿದ್ಧನಾಗಿರಬೇಕು ಅವನು ಕ್ ಎಲ್ಲ ಕಡೆಗೂ ನಿಯಮ ನಿಷ್ಠೆವನ್ನ ನ್ ನೆಡ್ಸ್ಕೊಂಡು ಹೋಗ್ತಾನೆ ಮತ್ತು ದೇವರನ್ನು ಎಲ್ಲ ಕಡೆಗೂ ನಂಬ್ತಾನೆ ಅಂತಾದರೆ ಅವ್ನಿಗೆ ಕೆಲಸ ಆಗೋದಿಲ್ಲ ಎಲ್ಲವೂ ಅವನು ಸ್ವತಃ ಕೆಲವೊಂದಿಷ್ಟು ನಿಯಮಗಳನ್ನು ಬಿಡಬೇಕಾಗ್ತದೆ ಕೆಲವೊಂದು ಸಿಸ್ಟಮ್ಗಳಿಗೆ ಅವನು ಹೊಂದಿಕೊಳ್ಬೇಕಾಗ್ತದೆ